ನನ್ನ ಹೆಸ್ರು ಸೀಮಾ ಅಂತ ಹಾಂ ನಾನು ಹಾಸನಿಂದ ಚನ್ನೈಗೆ ಹೋಗ್ಬೇಕಿತ್ತು ಟ್ರೈನಲ್ಲಿ ನಾನು ಒಂದನೇ ತಾರೀಕು ಫೆಬ್ರವರಿ ಹಾಂ ಹೌದು ಟೈಮಿಂಗ್ಸ್ ಬೆಳಗ್ಗೆ ಬೆಳಗ್ಗೆನೆ ಹಾಕಿ ಅಲ್ಲಿ ಏನೇನು ಸೌಲಭ್ಯ ಇದೆ ಹಾಂ ಎ ಸಿ ಹಾಂ ಎ ಸಿ ಕೋಚ್ ಎಲ್ಲ ಹೇಗೆ ಹ್ಞೂ ಹಾಂ

ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತಾ

ಇಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿ ಬರ್ತಿರೋದು ಹಾಂ ಟೆನ್ ಮೆಂಬರ್ಸ್

ಹಾಂ ಓಕೆ ಸರಿ ಓಕೆ ಹಾಂ ಸರಿ